ನನಗೆ ಜೀವನದಲ್ಲಿ ಒಂದು ಸಾರಿ ಅಂಟಾರ್ಟಿಕಾಕ್ಕೆ ಹೋಗಬೇಕು ಅನ್ನಿಸ್ತಾ ಇದೆ ನಾವು ಬದುಕುವ ಭೂಮಿಯ ಒಂದು ಭಾಗವಾದರೆ ಅಂಟಾರ್ಟಿಕಾ ಇನ್ನೊಂದು ಭಾಗ ಈ ಭಾಗದಲ್ಲಿ ಜನವಸತಿ ಇಲ್ಲ ಬರೀ ಹಿಮದಿಂದ ಕೂಡಿದಂತಹ ಬೃಹದಾಕಾರದ ಹಿಮ ಬಂಡೆಗಳ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ ಸಮುದ್ರವೇ ಹಿಮ ಪರ್ವತಗಳ ರೀತಿ ಆಗ್ತಾ ಇದೆ ಅದನ್ನು ನಾನು ನೋಡ್ಬೇಕು ಅಂತ ಅನ್ನಿಸ್ತದೆ ನನಗೆ ಅತ್ಯಂತ ಚಳಿ ಶೀತ ಗಾಳಿ ಅಲ್ಲಿಯ ಪ್ರಕೃತಿ ವ್ಯವಸ್ಥೆ ಹಾಗಿದೆ ಭಾಳಷ್ಟು ಚಳಿ ಇರುತ್ತದೆ ಆದ್ದರಿಂದ ಹೋಗ್ಲಿಕ್ಕೆ ಕಷ್ಟ ಆಗಿದ್ರೂ ಅದಕ್ಕೆ ಬೇರೆ ಬೇರೆಗಳ ವ್ಯವಸ್ಥೆ ಇದೆ ಹಾಗಾಗಿ ಜೀವನ್ದಲ್ಲಿ ಅದನ್ನು ನೋಡಬೇಕು ಅಂತ ನನಗ್ ಆಸೆ ಆಗ್ತಾ ಇದೆ